ಹಲೋ ಹಾಂ ಯಾರು ಆಂ ಹೌದು ಹಾಂ ಹೌದು ಹೌದು ಏನಾಗ್ಬೇಕು ಆಂ ಹಾಂ ಕೊಡ್ತೀವಿ ಏನೇನು ಬೇಕು

ಹಾಂ ಹಾಂ ನಮ್ಮ ನಮ್ಮ ಕಡೆ ಆಳ್ಗಳು ಅವ್ರೇ ಕೊಡ್ತೀವಿ ನಿಮ್ಮ ಅಡ್ರಸ್ ಹೇಳಿ ಹಾಂ ಹಾಂ ಹೌದು ಹಾಂ ಹಾಂ ಸರಿ ಸರಿ ಸರಿ ಮತ್ತು ಹಾಂ ಸರಿ ಕಳ್ಸಿ ಕೊಡ್ತೀವಿ ಯಾವತ್ತಿಗೆ ಯಾವಾಗ ಬೇಕು ಇವಾಗ ಇವಾಗಲೇ ಕಳಿಸಿ ಕೊಡ್ಬೇಕಾ ಹಾಂ ಎಷ್ಟು ಲೋಡ್ ಬೇಕು ಎಷ್ಟು ಬೇಕು ಹಾಂ ನಿಮ್ಮ ಬಿಲ್ಲೂ ಮುನ್ನೂರಾ ಎಪ್ಪತ್ತೈದು ಆಯಿತು

ಹಾಂ ಹಾಂ ಸರಿ ಹೆಂಗಾರೂ ಕೊಟ್ಟು ಕಳಿಸ್ತೀನಿ ದುಡ್ಡು ಕಳ್ಸಿ ಕೊಟ್ಟು ಬಿಡಿ ಆಂ ಕೊಟ್ಟು ಈಗ ಏಯ್ ತೂಕ ಹಾಕೋ ಅಮ್ಮನ್ಗೆ ಪುಷ್ಪ ಅಮ್ಮಂಗೆ ಟಮಟ ಬೀನ್ಸು ಇದು ದಪ್ಪ ಮೆಣ್ಸಿನಕಾಯಿ ಅವೆಲ್ಲ ತೂಕ ಹಾಕಿ ಒಂದು ಚೀಲಕ್ಕೆ ಹಾಕಿ ಕಟ್ಬಿಟ್ಟು ಆಟಾ ಇದು ಕೂಟ್ರು ಮಡಿಕಂಡು ತಗಂಡ್ ಹೋಗಿ ಕೊಟ್ಬಿಡು ಆ ಬಿಲ್ಕ್ ಬಿಲ್ ಕೊಡ್ತಾರೆ ಮುನ್ನೂರ ಎಪ್ಪತ್ತು ಇಸ್ಕೋ ಬಾ ಅತ್ತಿಂದ ಹಾಂ ಆಯಿತು ಕಳಿಸಿ ಕೊಡ್ತೀನಿ ಅವ್ವ ಹ್ಞೂ ಸರಿ ಸರಿ ಸರಿ ಆಂ ಸರಿ ಬಿಡೋ